ನಾನು ಮೊದ್ಲ್ನೇದಾಗಿ ಆನ್ಲೈನಲ್ಲಿ ಆರ್ಡ್ರ್ ಮಾಡಿರೋದು ಒಂದು ಟ್ರೆಕ್ಕಿಂಗ್ ಬ್ಯಾಗ್ ಆರ್ಡ್ರ್ ಮಾಡಿದ್ದೆ ಭಾಳ ಚೋಲೋ ಇತ್ತು ಅದು ಕಡಿಮೆ ರ ಕಡಿಮೆ ರೇಟ್ನಾಗೆ ಸಿಕ್ಕಿತ್ತು ಅದು ನಮ್ಗೆ ಭಾಳ ಹದಿನೆಂಟುನೂರು ರೂಪಾಯಾಗೆ ಎಷ್ಟೋ ಜೊತೆ ಒಂದು ಸುಮಾರು ಇಪ್ಪತ್ತರಿಂದ ಇಪ್ಪತ್ತೈದು ಜೊತೆ ಬಟ್ಟೆನ ಇಡಬೋದಾಗಿತ್ತು ಕೇವಲ ಹದಿನೆಂಟುನೂರು ರೂಪಾಯಿದಲ್ಲಿ ಸಿಕ್ಕಿತ್ತು ಆ ಬ್ಯಾಗ್ ಕೆಪಾಸಿಟೀ ಅರುವತ್ತು ಲೀಟ್ರ್ ಇತ್ತು ಅರುವತ್ತು ಲೀಟ್ರು ಬ್ಯಾಗ್ ಕೆಪಾಸಿಟಿ ಇತ್ತು ಅದು ನಂಗೆ ತಗೊಂಡೋಗೋದರಿಂದ ನನಗೆ ಎಷ್ಟೋ ಎಷ್ಟೋ ಸಲ ನಾನು ಎಲ್ಲಾದ್ರೂ ಟ್ರಿಪ್ ಹೋದಾಗ ಆ ಬ್ಯಾಗ್ ತು ಯೂಸ್ ಮಾಡಿದ್ದೀನಿ ಆ ಬ್ಯಾಗಲ್ಲಿ ಮತ್ತು ವಿಶೇಷತೆ ಏನು ಅಂದರೆ ಅರುವತ್ತು ಲೀಟ್ರು ಕೆಪಾಸಿಟಿ ಇತ್ತು ಅದಾದ ಮೇಲೆ ಅದಕ್ಕೆ ಒಂದು ಕೋಟ ರೇನ್ಕೋಟ್ ಥರ ಅಂದರೆ ಏನಾದ್ರೂ ಅಂದರೆ ಮಳೆ ಏನಾದ್ರೂ ಬಂದಿತ್ತು ಮಳೆ ಬಂತು ಅಂದರೆ ಅದನ್ನು ಆ ಬ್ಯಾಗ್ ತೊಯ್ಬಾರ್ದು ಅಂತ ಒಂದು ರೈನ್ಕೋಟ್ ಥರ ಕೆಳಗೊಂದು ಜಿಪ್ ಜಿಪ್ ಮಾಡಿದ್ದರು ಆ ಬ್ಯಾಗಿಂದ ಒಂದು ಜಾಕೆಟ್ ಥರ ಲಾಕೆಟ್ ಥರ ಒಂದು ಬರ್ತಾ ಇತ್ತು ಅದರಿಂದ ನಾನು ನನ್ನ ಬಟ್ಟೆಯನ್ನು ಕಾಪಾಡೋಕ್ಕೆ ಅದು ಯೂಸಾಯಿತು ಅಂತ ಹೇಳ್ತಿದ್ದೀನಿ ಇದ್ರಿಂದ ಎಷ್ಟೋ ಯೂಸಾಗಿದೆ ಅಂತ ನಾನು ನನ್ನ ಅನಿಸಿಕೆ